ನಾನು ಒಂದು ಲ್ಯಾಪ್ಟಾಪನ್ನ ಖರೀದಿಸಿದೆ ಲ್ಯಾಪ್ಟಾಪಿಂದ ನಮಗೆ ತುಂಬಾ ಉಪಯೋಗವಾಗುತ್ತೆ ಅಂತ ನಾನು ಖರೀದಿಸಿದೆ ಆದರೆ ಲ್ಯಾಪ್ಟಾಪಿಂದ ಉಪಯೋಗಗಳಂತೂ ಜಾಸ್ತಿಯೇ ಇದೆ ಅದು ಆದರೆ ಅದರಿಂದ ಪ್ರ ತುಂಬಾ ಪ್ರಾಬ್ಲಮ್ಮೂ ಆಗ್ತಾ ಇದೆ ಅದನ್ನು ಹೇಗೆ ಬಳಕೆ ಮಾಡಬೇಕು ಅಂತಲೂ ಒಂದು ತುಂಬ ಇದಾಗ್ತಾ ಇದೆ ನನಗೆ ಸಂಕಟವಾಗ್ತಾ ಇದೆ ಹೇಗೆ ಮಾಡಬೇಕು ಹೇಗೆ ಬೇರೆ ಬೇರೆ ಆ್ಯಪ್ಗಳನ್ನು ನಾನು ಅದರಲ್ಲಿ ಹಾಕಬೇಕು ಅಂತಲೂ ನನಗೆ ತುಂಬಾ ಸಂಕಟವಾಗ್ತಾ ಇದೆ ಮತ್ತು ಅದರ ಚಾರ್ಜಿಂಗೂ ಬ್ಯಾಟ್ರಿನೂ ಅದರಲ್ಲಿ ಇರ್ತಾ ಇಲ್ಲ ಹಾಕು ನಾನು ಅದನ್ನು ಹಾಕೇ ಕರೆಂಟಿಗೆ ಅದನ್ನು ಯೂಸ್ ಮಾಡಬೇಕಾಗ್ತಾ ಇದೆ ಅದು ಹಾಕಿಲ್ಲ ಅಂದರೆ ಬೇಗನೇ ಚಾರ್ಜ್ ಆಗ್ತಾ ಇಲ್ಲ ಅದರಲ್ಲಿ ಚಾರ್ಜ್ ಅಂತೂ ಇರ್ತಾನೇ ಇಲ್ಲ ಬ್ಯಾಟ್ರಿ ತುಂಬಾ ಕಡಿಮೆ ಆಗ್ತಾ ಇದೆ ನಂಗೆ ಅದೊಂದು ಪ್ರಾಬ್ ಸಂಕಟವಾಗ್ತಾ ಇದೆ ಇದರಿಂದ ನಾನು ತುಂಬಾ ಸಂಕಟವನ್ನು ನೋಡ್ತಾ ಇದ್ದೀನಿ ಇದರಿಂದ ಈ ಲ್ಯಾಪ್ಟಾಪಿಂದ ಇದರಲ್ಲಿ ತುಂಬಾ ಬೇರೆ ಬೇರೆ ಕ್ರಿಯೆಗಳನ್ನು ನಾನು ಇನ್ನೂ ಕಲಿತಿಲ್ಲ ಇದರಲ್ಲಿ ತುಂಬಾ ಮುಂದುವರಿದ ಕ್ರಿಯೆಗಳು ಇದ್ದಾವೆ ಅದರಿಂದ ನನಗೆ ತುಂಬಾ ಸಂಕಟವಾಗ್ತಾ ಇದೆ ಮತ್ತು ಇದರಲ್ಲಿ ಬೇರೆ ಬೇರೆ ಅದರಲ್ಲಿ ಬರುವ ಬೇರೆ ಮೌಸ್ ಎಂಬ ಅದರ ಪ್ರಾಡಕ್ಟ್ಗಳು ಅವರು ಕೊಟ್ಟಿಲ್ಲ ಇದರಿಂದ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಬ್ಯಾಟ್ರಿನೂ ಸರಿಯಾಗಿ ಅದರಲ್ಲಿ ಇರುತ್ತಾ ಇಲ್ಲ ಬ್ಯಾಟ್ರಿಯಿಂದನೂ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಅದರಲ್ಲಿರುವ ಕೀಬೋರ್ಡು ನೀಟಾಗಿ ಸರಿಯಾಗಿ ಪ್ರೆಸ್ ಆಗ್ತಾ ಇಲ್ಲ ಅದರಿಂದಲೂ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಅದರ ಲ್ಯಾಪ್ಟಾಪಿನ ನಾನು ಖರೀದಿಸಿರೋ ಲ್ಯಾಪ್ಟಾಪಲ್ಲಿ ತುಂಬಾ ಚಿಕ್ಕ ಸ್ಕ್ರೀನ್ ಇದೆ ಅದರ ಲ್ಯಾಪ್ಟಾಪ್ ಹೆಸರು ಬಂದು ಡೆಲ್ ಅಂತ ಆದ ತುಂಬಾ ಚಿಕ್ದಾಗಿ ಬಂದಿದೆ ನಾನನ್ಕ ನನ್ನ ನಾನು ಏನು ಅನ್ಕೊಂಡು ಅದನ್ನು ಖರೀದಿಸಿದೆ ಆ ಥರ ಬಂದೇ ಇಲ್ಲ ಅದರಿಂದ ನನಗೆ ತುಂಬಾ ಬೇಜಾರಾಗ್ತಾ ಇದೆ